ನಮ್ಮ ಊರಲ್ಲಿ ವಿದ್ಯಾಭ್ಯಾಸ ಅಂತ ಬಂದರೆ ಒಳ್ಳೆ ಎಜುಕೇಶನ್ ಸಿಸ್ಟಮ್ ಇದೆ ಮೂರು ಡಿಗ್ರಿ ಕಾಲೇಜಸ್ ಇದೆ ಅದ್ರಲ್ಲಿ ಎರಡು ಗೌರ್ಮೆಂಟು ಒಂದು ಪ್ರೈವೇಟು ಒಂದು ಗೌರ್ಮೆಂಟ್ ಕಾಲೇಜು ಲೇಡಿಸ್ಗಂತಲೇ ಇದೆ ಇನ್ನೊಂದು ಕೋಯೆಡ್ ಆಗಿದೆ ಮತ್ತು ಪ್ರೈವೇಟ್ ಕಾಲೇಜು ಕೋಯೆಡ್ ಕಾಲೇಜೇ ಆಗಿದೆ ನಿಮಗೆ ಇಲ್ಲಿ ಆರಾಮವಾಗಿ ಡಿಗ್ರಿನ ಡಿಗ್ರಿ ತನ್ಕಾನು ಆರಾಮವಾಗಿ ಮಾಡ್ಕೋಬೌದು ಬಿ ಸಿ ಎ ಬಿ ಕಾಂ ಬಿ ಎಸ್ಸಿ ಎಲ್ಲ ಥರ ಡಿಗ್ರಿ ಕಾಲೇಜು ಎಲ್ಲ ಥರ ಡಿಗ್ರಿ ಕೋರ್ಸ್ಸ್ಸು ಇಲ್ಲಿ ಅವೈಲೆಬಲ್ ಇದೆ ಮತ್ತೆ ನೀವು ಇಂಜಿನಿಯರಿಂಗು ಮೆಡಿಕಲ್ಲು ಈ ಥರ ಯಾವ್ದಾದ್ರೂ ಕೋರ್ಸ್ ಮಾಡಬೇಕಂತಂದ್ರೆ ನಮ್ಮ ಊರಲ್ಲಿ ಅದ್ರ ಫೆಸಿಲಿಟಿ ಇಲ್ಲ ನಾವು ಹೊರಗಡೆಗೇ ಹೋಗಬೇಕಾಗತ್ತೆ ಮತ್ತು ನಮ್ಮ ಊರಲ್ಲಿ ಕಾಲೇಜಸ್ಸಲ್ಲಿ ಫ್ಯಾಕಲ್ಟೀಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಎನ್ ಎಸ್ ಎಸ್ಸು ಎನ್ ಸಿ ಸಿ ಎಲ್ಲ ಥರ ಅಪೊರ್ಚುನಿಟೀಸು ನಮಗಿಲ್ಲಿ ಇದೆ ಸ್ಪೋರ್ಟ್ಸ್ಗೆ ಸಮೇತ ಎಲ್ಲರೂ ಎನ್ಕರೇಜ್ ಮಾಡ್ತಾರೆ ಇಲ್ಲಿ ಎಲ್ಲ ಥರ ಫೆಸಿಲಿಟಿಸು ಇದೆ ಹಾಸ್ಟೆಲ್ ಫೆಸಿಲಿಟೀಸು ತುಂಬಾ ಚೆನ್ನಾಗಿದೆ ಅಲ್ಲಿ ಫುಡ್ ಆಗಿರ್ಬೋದು ಇರೋದಕ್ಕೆ ರೂಮ್ಸ್ ಆಗಿರ್ಬೋದು ಎಲ್ಲದೂ ಕ್ಲೀನಾಗಿ ನೀಟಾಗಿ ಚೆನ್ನಾಗಿದೆ ಚೆನ್ನಾಗಿ ಮೈನ್ಟೈನ್ ಮಾಡಿದ್ದಾರೆ ಮತ್ತು ಕ್ಯಾಂಪಸ್ನೂ ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರುತ್ತೆ ಏನಿಲ್ಲ ಅಂದ್ರೂ ಟ್ವೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನಕ್ಕೆ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ ಅದಕ್ಕೆ ಇಲ್ಲಿ ಜಾಬ್ ಅಪೊರ್ಚುನಿಟಿಸು ಚೆನ್ನಾಗಿದೆ ನಮ್ಮ ಊರಲ್ಲಿ ಚಿಕ್ಕ ಪುಟ್ಟ ಕಂಪ್ನಿಗಳಿರೋದರಿಂದ ಡಿಗ್ರಿ ಮುಗಿಸ್ಕೊಂಡ ಮೇಲೆ ಅಲ್ಲಿಯೂ ಜಾಬ್ಗೆ ಅವರು ಟ್ರೈ ಮಾಡ್ಬೌದು ನಮ್ಮ ಒಟ್ಟಾರೆ ಹೇಳಬೇಕು ಅಂತಂದರೆ ನಮ್ಮ ಊರಲ್ಲಿ ಎಲ್ಲ ಥರ ಫೆಸಿಲಿಟೀಸು ಇದೆ ಕಾಲೇಜಸ್ ಚೆನ್ನಾಗಿದೆ ಫ್ಯಾಕಲ್ಟಿಸ್ ಚೆನ್ನಾಗಿದ್ದಾರೆ ಯಾವುದೇ ರೀತಿಯಾದ ತೊಂದರೇನೂ ವಿದ್ಯಾಭ್ಯಾಸಕ್ಕಿಲ್ಲ ಮತ್ತು ಕಾಸ್ಟ್ಲಿನೂ ಆಗಿಲ್ಲ ನಮಗೆ ಸ್ಕಾಲರ್ಶಿಪ್ಪು ಎಲ್ಲದ್ರದ್ದು ಫೆಸಿಲಿಟೀಸೂ ಇಲ್ಲಿ ಇದೆ